ನಮಗೆ ಎಲ್ಲ ನನಗೆ ಎಲ್ಲರ ಜೊತೆಗೆ ಊ ಕೂತು ಊಟ ಮಾಡುವುದು ತುಂಬ ಸಂತೋಷವನ್ನು ನೀಡುತ್ತದೆ ಏಕೆಂದರೆ ಎಲ್ಲ ಅತಿಥಿಗಳು ನಾವು ಕೂತು ಊಟ ಮಾಡುವುದರಲ್ಲಿ ಇರುವ ಸುಖವೇ ಬೇರೆ ಆಗಿರುತ್ತೆ ಎಲ್ಲರೂ ತಮ್ಮ ಮುಂದಿರುವ ತಟ್ ತಟ್ಟೆಯಲ್ಲಿ ಕೂತು ಊಟ ಮಾಡುವುದರಿಂದ ಜೊತೆಗೆ ಊಟ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳಿವೆ ವ ಮೊದಲನೆಯದಾಗಿ ನಾವು ಎಲ್ಲರೂ ಜೊತೆಗೆ ಊಟ ಮಾಡುವುದರಿಂದ ನಮ್ಮ ಪಾತ್ರೆಯಲ್ಲಿ ಎಷ್ಟಿದೆ ಎಂದು ತಿಳಿಯುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ಆಗ್ ಎಲ್ಲರಿಗೂ ಆಗುವಂತೆ ನೋಡಿಕೊಂಡು ಊಟ ಮಾಡಬಹುದು ಮತ್ತು ಇನ್ನೊಂದು ಏನೆಂದರೆ ಎಲ್ಲರೂ ಜೊತೆಗೆ ಕೂ ಊಟ್ ಕೂತು ಊಟ ಮಾಡುವುದರಿಂದ ಮಾ ಮಾಮೂಲಾಗಿ ತಿನ್ನುವ ಊಟದ ಪ್ರಮಾಣಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಾವು ಆಹಾರವನ್ನು ಸೇವಿಸ್ತೇವೆ ಅದರಿಂದ ಆರೋಗ್ಯಕರವಾಗಿರ್ತೇವೆ ನಾನು ಧಾರ್ಮಿಕ ಸ್ಥಳಗಳಲ್ಲಿ ಮತ್ತು ಅನೇಕ ಮದುವೆ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದಲ್ಲಿ ಇಂತಹ ಊಟದ ಸ ಪಂಕ್ತಿಗಳನ್ನು ನಾನು ನೋಡ್ತೀನಿ ಮತ್ತು ನಮ್ಮ ಮನೆಯಲ್ಲಿ ಮಾಡುವ ಹಬ್ಬಗಳಲ್ಲಿ ನಾವು ಅತಿಥಿಗಳನ್ನು ಕರೆಯೋದ್ರಿಂದ ಅನೇಕ ರೀತಿಯ ಲಾಭವನ್ನು ನಾವು ಅನ್ ಅನುಭವಿಸ್ತೀವಿ